ಬೋಡೋ ಬೆಂಗಾಲಿ ಪ್ರಾಂತ್ಯಗಳಲ್ಲಿ ಕನ್ನಡ ಭಾಷೆಯು ಇತರ ಭಾಷೆಗಳ ಜೊತೆ ಹೇಗೆ ಗುರುತಿಸಿಕೊಳ್ಳುತ್ತದೆ ಕನ್ನಡ ಭಾಷೆ ತನ್ನದೇ ಆದಂತಹ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಕನ್ನಡ ಭಾಷೆ ಭಾಷೆಗಳ ರಾಣಿ ಕನ್ನಡವು ಸುಲಲಿತವಾಗಿ ಸುಗಮವಾಗಿ ಸುಂದರವಾಗಿ ಬರೆಯುವಂತಹ ಒಂದು ಬರವಣಿಗೆ ಅತಿ ಸುಲಭವಾಗಿ ಅರ್ಥ ಆಗುವಂತಹ ಒಂದು ಭಾಷೆ ಅತಿ ಸುಲಭವಾಗಿ ಕಲಿಯುವಂತಹ ಒಂದು ಭಾಷೆ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ಪ್ರಾವೀಣ್ಯತೆ ಹೊಂದಿರ್ತಕ್ಕಂತಹ ಕವಿಗಳೂ ಕೂಡ ಇದ್ದಾರೆ ಕನ್ನಡ ಭಾಷೆಯು ಇಡೀ ಭಾರತದಲ್ಲಿ ಒಂದು ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿಕೊಂಡಿದೆ ಕನ್ನಡ ಭಾಷೆ ಇತರೆ ಭಾಷೆಗಳಿಗಿಂತ ಲೇಸು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂಬ ಒಂದು ನಾಣ್ಣುಡಿಯಂತೆ ಕನ್ನಡದಲ್ಲಿ ಹುಟ್ಟಿ ಕನ್ನಡದಲ್ಲಿಯೇ ಸಾಯಬೇಕು ಎಂಬ ಕವಿಗಳು ಪ್ರಮುಖರಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುವೆಂಪುರವರು ಚಂದ್ರಶೇಖರ್ ಕಂಬಾರ್ರವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರು ವಿ ಕೃ ಗೋಕಾಕ್ರವರು ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿಯವರು ಇವರಿಗೆಲ್ಲರಿಗೂ ಕೂಡ ಕನ್ನಡದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಒಂದು ದೊರೆತಿರೋದು ಕೂಡ ಜ್ಞಾನಪೀಠ ಪ್ರಶಸ್ತಿ ಕೂಡ ಈವೊಂದು ಭಾಷೆಯಲ್ಲಿ ಇವರಿಗೆ ದೊರೆತಿದೆ ಕನ್ನಡದ ಲಿಪಿಗಳು ಅನೇಕ ದೇಶಗಳಲ್ಲಿಯೂ ಕೂಡ ಹರಿದಾಡುತ್ತದೆ ನೀವು ನೋಡ್ಬೋದು ಮೊನ್ನೆ ಒಂದು ಕ್ರೀಡಾಂಗಣದಲ್ಲಿ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚಿಂದು ಆ ಒಂದು ಆಟ ನಡೀತಿರ್ಬೇಕಾದ್ರೆ ಆ ಒಂದು ಮಧ್ಯ ಪ್ರದೇಶದ ಹೋಳ್ಕರ್ ಅಂಗಳದ ಇಂದೋರ್ ಕ್ರೀಡಾಂಗಣದಲ್ಲಿ ಈ ಒಂದು ಕಾಂತಾರ ಎಂಬ ಹೆಸರು ಕನ್ನಡದಲ್ಲಿ ಗೋಚರಿಸ್ತಾ ಇತ್ತು ಅಷ್ಟೊಂದು ಪ್ರಾಮುಖ್ಯತೆ ಪಡೆದಿರೋ ಕನ್ನಡ ಭಾಷೆ ನಮಗೆ ನಮ್ಮ ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಮಗೆ ಕನ್ನಡ ಒಂದು ಹೆಮ್ಮೆಯ ವಿಷಯ ಎಂದು ನಾನು ಇವತ್ತು ಈ ಮೂಲಕ ತಿಳಿಸಪಡುತ್ತೇನೆ ನಮ್ಮ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರ್ತಕ್ಕಂತಹ ಭಾಷೆಗಳು ಒಟ್ಟು ಇಪ್ಪತ್ತೆರಡು ಭಾಷೆಗಳು ಅದರಲ್ಲೂ ಹೆಮ್ಮೆಯ ವಿಷಯ ಏನಪ್ಪ ಅಂತ ಕೇಳಿದರೆ ನಮ್ಮ ಕನ್ನಡವೂ ಆ ಒಂದು ಶಾಸ್ತ್ರೀಯ ಸ್ಥಾನಮಾನದಲ್ಲಿ ಸ್ಥಾನವನ್ನು ಪಡೆಕೊಂಡಿದೆ